ನಮ್ಮ ಮನೆ ಸುತ್ತಮುತ್ತ ಭಾಳ್ ಚಂದ ಅಂದ್ರೆ ಭಾಳ್ ಚಂದ ಇಟ್ಕೊಂತಿಯಪ್ಪ ನಾವು ಯಾವಾಗ ಬಿ ಯಾಕಂದ್ರೆ ಯಾಕಂದ್ರೆ ಗಲೀಜ್ ಇತ್ತು ಅಂತೇಳಿ ನಮಗೆ ಎಲ್ಲ ಎಲ್ಲ ಹೊಲ್ಸು ನೀರು ಗಿರೆಲ್ಲ ನಿಂದಿರ್ತವ ನಮ್ಗೆಲ್ಲ ಏನು ಬಿ ಅಲ್ಲಿ ದಿನನಿತ್ಯ ವಾಶ್ರೂಮ್ ಪ್ರಾಬ್ಲಮ್ ಏನು ಬಿ ಇದು ಅಂತೇಳಿ ಪಟ್ಟನೆ ನಾವು ಹ್ಯಾಂಗದ್ರೆ ಕಂಪ್ಲೇಂಟ್ ಮಾಡಿ ಪಟ್ಟ್ನೇ ಇಮಿಡೆಟ್ಲಿ ಕರ್ಸ್ಕೊಂಡ್ಬಿಡ್ತಿವಿ ಯಾರು ಇರ್ತರೆ ಡಿಪಾರ್ಟ್ಮೆಂಟ್ದರು ಯಾರು ಇರ್ತರೆ ನಂಬಲ್ಲಿ ಮತ್ತು ಲಾಸ್ಟ ಒಂದು ವರ್ಷ ಹಿಂದೆ ಪೆಹ್ಲೆ ವಾಶ್ರೂಮ್ ಇದಿದ್ದಿಲ ವಾಶ್ರೂಮ್ ಮಾಡಿಸ್ಕೊಂಡು ಬಂದೆ ಹೋಗಿ ವಾಶ್ರೂಮ್ ಆಯಿತು ಅಲ್ಲೇ ಶೌಚಾಲಯ ಮಾಡಿಸ್ಕೊಂಬದ್ ಹೆಣ್ಣುಮಕ್ಳಿಗೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಅದು ಬಿ ಮಾಡ್ಸಿ ಹೆಣ್ಮಕ್ಳಿಗೆ ಗಂಡ್ಸು ಮಕ್ಳಿಗೆ ಎಲ್ಲ ಶೌಚಾಲಯ ಮಾಡ್ಸಿದೆವು ಮತ್ತು ಈಗ ಅರಾಮ್ ಬಾತ್ರೂಮ್ ಗೀತ್ರುಮಿಗೆ ಹೋದಾಗ ಹೆಣ್ಮಕ್ಳಿಗೆ ಸಂಡಸ್ ಗಿಂಡಸ್ಕ್ ಹೋದಾಗ ಏನು ಪ್ರಾಬ್ಲಮ್ ಈ ಸಂಡಸ್ಗ್ ಅರಾಮ್ ಹೋಗಿ ಅರಾಮ್ ಬರ್ತಾರೆ ಅವಾಗೆಲ್ಲ ಅಲ್ಲಿ ಇಲ್ಲಿ ಕುಳಕ್ ಬರ್ತಿತ್ತು ಗಂಟೆಗೆ ಸಂಡಾಸ್ಗ ಈ ಸಂಡಾಸ್ಗುಳಕೆ ಏನು ಪ್ರಾಬ್ಲಮ್ ಇಲ್ಲ ಸೀದಾ ಅರಾಮ್ ಬಾತ್ರೂಮ್ ಹೋದೆ ಅವಾಗೆಲ್ಲ ಮತ್ತು ಚಂಬು ಹಿಡ್ಕಂಡು ಹೋಯ್ತಿರ ಕೈಯಾಗ್ ಸಂಡಸ್ಗ ಈ ಸಂಡಸ್ಕ್ ಹೋದಾಗ ಸೀದಾ ಹೋತರ ಮತ್ತು ನಮ್ಮಮನೆ ಎದ್ರು ಒಂದು ಗಾರ್ಡನ್ ಇತ್ತು ಭಾಳ್ ದೊಡ್ಡದು ಅಂದ್ರೆ ದೊಡ್ಡದು ಗಾರ್ಡನ್ ಇತ್ತಪ ಅದ್ಕೆ ಏನು ಮಾಡಬೇಕಂತೆಳಿ ಇದು ಮಾಡತಿದ್ದು ಮತ್ತು ಏನುಮಾಡ್ದೆವು ನೀವು ಎಲ್ಲ ಏರಿಯಾದಾಗೆಲ್ಲ ಹುಡ್ಗುರು ಕಲ್ತು ಎಲ್ಲ ಇದು ಗಿಡ ಗಿಡಾನು ಏನು ಮಾಡ್ದೇವು ನಮ್ಗೆ ಮುನ್ಸಿಪಾಟಿ ಆಪಿಸ್ಗೆ ಹೋದೆವು ಹೋಗಿ ಕಂಪೇಟ್ ಕೊಟ್ಟೆವು ಅವರು ಮಾಡೋಲ್ಲ ಗೀಡಲ್ಲ ಅಂತಂದರು ಮತ್ತು ನಾವು ಹೇಳಿದೆ ಹೈಯರ್ ಆಪಿಸಿಗೆ ಕಂಪೇಟ್ ಮಾಡ್ತು ನೋಡ್ರಿ ಹಿಂಗಲ್ಲ ಅಲ್ಲ ಅಂತ ಮತ್ತು ನಾವು ಇದು ಮಾಡಿದೆವು ಒಂದು ಅರ್ಧ ಗಂಟೆ ಸ್ಟ್ರೈಕ್ ಮಾಡ್ದಪ್ಲೇ ಮಾಡಿದೆವು ಮತ್ತು ಎಲ್ಲರು ಏನು ಮಾಡಿದೆವು ಹೊಸ ಮಂದಿ ಬಂದರು ನಮ್ಗೆ ಕೆಳಿದ್ರು ಏನಾಗ್ಯದೆ ಅಂತ ಕೆಳಿದ್ರು ಹಿಂಗೆ ಹಿಂಗೆ ಅದ ಮತ್ತು ನಿಮ್ಗೆ ಅಲ್ಲಿ ಓಸು ಮಂದಿ ಎಲ್ಲರು ಬಂದರು ಎಲ್ಲ ಎಲೆಕ್ಷನ್ದವರು ಎಲ್ಲ ಎಂ ಎಲ್ ಎ ಎಂ ಪಿಗಳೆಲ್ಲ ಬಂದರು ಇಮ್ಯಾಡೆಟ್ಲಿ ಬಂದು ಏನು ಮಾಡಿದ್ರು ಸೀದ ಇದ್ನ ಮಾಡಿಬಿಟ್ರಮ್ಮ ಕಲ್ಲ ಗಿಡ ಗಿಡ ಎಲ್ಲ ಕೂಡ್ಲಕೆ ವ್ಯವಸ್ಥೆ ಸುತ್ತ ಮುತ್ತ ಗಾರ್ಡನಿಗೆ ಕಂಪೊಂಡ್ ಬಂತು ಮತ್ತು ಹುಡುಗರಿಗೆ ಆಟ ಆಡ್ಲಕ್ಕೆ ಇದು ಬೇಕು ಇದು ಜೋಕಾಲಿ ಅದು ಇದು ಅಂತ ಬೇಕಾಗಿತ್ತು ಬೆಂಚ್ ಬೇಕು ಇದು ಬೆಂಚ್ ಇದೆಯಲ್ಲ ಒಂದು ಒಳಗೆ ಒಂದು ಸಣ್ಣದು ಗುಡಿ ಇದ್ದಿದಿಲ್ಲ ಗುಡಿ ಮಾಡ್ಕೊಂಡೆವು ಇ ಸುತ್ತ ಮುತ್ತ ಅಲ ಕೀಯಟ ಲಾಕರ್ ಗಿಕರ್ ಎಲ್ಲ ಫಸ್ಟ್ ನೀಟ್ಗೆ ನೀಟ್ ಮಾಡಿಬಿಟ್ಟೀವಿ ಈಗ ಏನು ಪ್ರಾಬ್ಲಮ್ ಇಲ್ಲಿ ನಮ್ಮ ಗಲ್ಯಾಗೆ ಏನು ಬಿ ನಾಲ್ಯಾಗ ಇಲ್ಲೇ ಅಲ್ಲಿ ಇಲ್ಲಿ ಕಸ ಗಿಸ ಚೆಲ್ಲೋಕ್ ಹೋಗ್ಬೇಡಿ ನೋಡ್ರಿ ಈಗೆ ಹೇಳಿದೆ ನೋಡ್ರಿ ಕಸ ಗಿಸ ಚೆಲ್ದನ ಸೀದ ಕಂಪ್ಲೇಟೆ ಮಾಡೋಕ್ ಹಚ್ತೇನೆ ನೋಡ್ರಿ ಇಗ ಹೇಳತಿನಿ ಯಾಕಂದ್ರೆ ನಮ್ಮ ಮನಿಯದ ನಾವೆಯೆಲ್ಲ ಸ್ವಚ್ಚ ಇಟ್ಕೊಳ್ತ ಇರಬೇಕು ಅಂದ್ರೆ ಇದು ನಮ್ದು ರೋಡ್ದಂದ್ರೆ ನಮ್ಮದೇ ಎಲ್ಲ ನಮ್ಮ ಮನೆ ಥರ ಬರ್ತದೆ ಈಗ ನೀವು ಒಬ್ರು ಚೆಲ್ಲಿದ್ರ ಅಂದರೆ ಎಲ್ಲರು ಚೆಲ್ಕೋತ ಹೋಗ್ತಾರೆ ನೀವು ಚೆಲ್ಲಿದ್ರೆ ಅಂದರೆ ಸೀದ ನಾ ಮುನ್ಸಿಪಾರ್ಟಿಯಂಗೆ ಕಂಪ್ಲೇಟ್ ಮಾಡ್ತೀನಿ ನೋಡಿ ಸಿದಾ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ ನೋಡಿರಿ ಮನೆದೆಲ್ಲ ಮತ್ತು ಈಗ ಹೇಳಿದೆ ಮತ್ತು ಆಮೇಲೆ ಹೇಳಿದೆ ಅನ್ನೋಕೆ ಹೋಗಬ್ಯಾಡ್ರಿ ಈಗೆ ಹೇಳಿ ನೋಡ್ರಿ ನಾ ಯಾಕಂದ್ರೆ ನ್ಯಾಲಿ ಗೀಲಿ ಎಲ್ಲ ಚೆಂದ್ ದಿನನಿತ್ಯ ಅಳ್ಕೋತ ನಮ್ಮ ಹುಡುಗ್ರು ಎಲ್ಲ ಆಟ ಆಡ್ತಾವ ಇದು ಆಡೋದ್ನಾಗೆ ಅಲ್ಲಿ ಕಸ ಚೆಲ್ತಾ ಇಲ್ಲ ಡಸ್ಟ್ಬಿನ್ ಅದ ಅರಾಮ್ ಅದ್ರಾಗೆ ಹೋಯ್ ಡಬ್ಯಾಗ್ ಹಾಕಬೇಕು ಎ ಅಲ್ಲೇ ಸಂಡಾಸ್ ಗುಡಿಸೋದು ಅದು ಮಾಡೋದು ಮಾಲ್ಡಾಕೆ ಹೋಗಬ್ಯಾಡ್ರಿ ಹೋರಿ ವಾಶ್ರೂಮ್ ಅದ ಶೌಚಾಲಯ ಕಡ್ಸಿವಿ ರೊಕ್ಕ ಕಟ್ಟಿ ಗೌರ್ಮೆಂಟ್ಲಿಂದ ಬಂದದ ಮೋದಿಯವ್ರು ಯದಿಕ್ಕೆ ಹೇಳ್ರ ಭಾರತ್ ಸ್ವಚ್ಚ ಅಭಿಯಾನ ಅಂತ ಯದಿಕ್ಕೆ ಹೇಳ್ಯಾರವರು ಅವ್ರು ಹೇಳೋದು ಯದಿಕ್ಕೆ ನಮ್ಮ ಒಳ್ಳೆ ಸಯಿಂದ್ ಹೇರ ನಾವು ಅವರಿಗೆಲ್ಲ ಇಗ್ನೋರ್ ಮಾಡೋಕೆ ಹೋಗಬಾರ್ದು ನೋಡಪ್ಪ ಎಲ್ಲ ಚಂದ ಪಲ್ಕೋತಿ ಚಂದ ಎಲ್ಲೋ ಅಣ್ತಮ್ರು ಇದ್ರೆ ಚಂದ ಏರಿಯದಾಗೆ ಇದ್ರೆ ಚಂದ ನಡಿತದ ನೀವು ಎಲ್ಲಾರೆ ಹೊಲ್ಸು ಅಲ್ಲಿ ಕುಡ್ದು ಇಡೀ ಇಲ್ಲಿ ಕುಡ್ದಿಟ್ಟು

ಇಲ್ಲ ಅಂದರೆ ಅವೆಲ್ಲ ನಾವು ಇದು ಮಾಡೋಲ್ಲ ಮತ್ತು ಜರ ನಮ್ಮ ಮನೆ ಮುಂದೆಲ್ಲ ಗಿಡ ಹಾಕಿಸ್ಕೋ ರೀ ಚಂದ ಆರಾಮ್ ಹಂಗೆ ಅಂದ್ರೆ ನಮ್ಗೆ ಅಲ್ಲಿ ಅಂದ್ರೆ ಭಾಳ್ ಸ್ಲಮ್ ಬೋಡ್ ಇತ್ತಿಗಿ ಈಗೆಲ್ಲ ನಮ್ಗಲ್ಲೆ ಅಂದ್ರೆ ಬ್ರಾಂಡೆಡ್ ಕೋಲ್ನಿ ನಮ್ಮಗಲ್ಲಿ ಅಂದ್ರೆ ಏ ನಿಮ್ಮಗಲ್ಲಿಯಂಗೆ ಯಾರು ಬಿ ಇಲ್ಲ ನಿಮ್ಮಗಲ್ಲಿ ಹಂಗ್ ಅಷ್ಟು ನೀಟ್ ಅಂತ ಎಲ್ಲರು ಭಾರಿ ಖುಷ್ ಖುಷಿಯಿಂದ್ ಹೇಳ್ತಾರ ಬೇರೆ ಆಜು ಬಾಜುದಾರ್ ಗಲ್ಲಿದೋರ್ ಬಂದು ನಮ್ಮ ಗಲ್ಯಾಗೆ ಕೂಡ್ಲತರೆ ನೋಡಿ ನಮ್ಮ ಗಲ್ಲಿ ಹ್ಯಾಂಗೆ ಆಗ್ಯಾದ ಅದಕ್ಕೆ ಹಿಂಗೆ ಚಂದ ಇಟ್ಕೋತಾರೆ ಮಿ ಅವಾಗ್ನು ಚಂದ ಇರ್ಬೇಕು ಗಲ್ಲಿ ಗಲ್ಲಿ ಚಂದ ಇತ್ತಲ ಭಾರಿ ಅನಸ್ತದೆ ಈಗ ನಮಗೆ ಕೂಡ್ಲಾಕೆ ಮಾಡ್ಲಾಕೆ ನೋಡಿ ಹೊರಗೆಲ್ಲ ಕುಂತಿವಿ ನೀವು ಏನು ಬಿ ಇದ್ರ ಬಿ ನಂಗೆ ಹೆಳ್ರಿ ನಾ ಹಿಂಗೆ ಆಗ್ಯಾದ ಹಿಂಗೆ ಈ ಹೊಲ್ಸು ಐತ ಅಂದ್ರೆ ಬಿ ಹೇಳಿರಿ ಎಲ್ಲ ನೀಟ್ ಮಾಡಿಸಿ ಮೆಲ್ಲ ಅದ್ರಿಂತ ಎಲ್ಲಾರನ್ನು ನೊಡೆಮ್ ಇದ್ದ ಏನು ಬಿ ಇರ್ಲಾಕ ಎನಿ ಟೈಮ್ ಇದ್ರ ಬಿ ನಮಗ್ ಬಂದು ಹೇಳಿರಿ ಹಿಂಗೆ ಅದ ಹಂಗೆ ಅದ ಅಂತೇನು ತಲೆ ಕೆಡಿಸ್ಕೊಳೋಕ್ ಹೋಗ್ಬೇಡ್ ಒಟ್ ಸ್ವಚ್ಚಿರ ಸ್ವಚ್ಚತೆ ಅಭಿಯಾನ್ ಇರ್ಬೇಕು ಯಾವಾಗ ಬಿ ನಮ್ಮ ಆಜು ಬಾಜು ಏನು ಬಿ ಅಲ್ಲಿ ಇಮಿಲ್ಡೆಟ್ಲಿ ಅಲ್ಲಿ ಹಿಂಗೆ ಆಗ್ತು ಅಂದ್ರೆ ಹಿಂಗೆ ರೀ ಈಗ ಹೇಳ್ಬಿಡ್ಬೇಕು ಯಾರದಾರು ಯಾರು ಇರ್ತಾರೆ ಡಿಪಾಟ್ಮೆಂಟಿದಾಗೆ ಹೇಳ್ಬಿಡ್ಬೇಕು ಯಾಕೆ ಅಂಜೋದ್ಯಾಕದ ಅಂದೆ ಏನಂಜೋದಿಲ್ಲ ಮಾಡಿ ಸ್ವಚ್ ಇರ್ಬೇಕು ನಾವು ಅಣ್ತಮ್ದಿರು ಎಲ್ಲಾರು ಸ್ವಚ್ ನೀಟ್ನೆಸ್ ಇರಬೇಕು ದಿನನಿತ್ಯ ಮೈ ತೋಕೋತ ಇರಬೇಕು ಆಮೆ ಆಜು ಬಾಜು ಎಲ್ಲ ರೋಡೇಲ್ಲ ನೀರುಕ್ಕೋತ ಇರಬೇಕು ನಾಲಿ ಗೀಲಿ ಅಲ ನೀರು ಹೆಕ್ಕೋತ ಇರಬೇಕು ಗಿಡಕ್ಕೆ ಅದಕ್ಕೆ ನಾವು ಕುಂದ್ರ ಬ್ರಾಂಚ್ಗುಳೆಲ್ಲ ಚಂದ ನೀಟ್ ಇರ್ಬೇಕು ಯಾವಾಗ್ನು ಹಿಂಗೆ ಹೊಲ್ಸಸಸಸ್ ಮಾಡ್ಕೋತ ಕುತಂತಿರ ಅದು ಹೊಲಸೇ ಆತದೆ ನೀವು ಅಲ್ಲಿ ಒಂದು ಕಾಯ್ಸೋಕೆ ಅದ ಇಲ್ಲೊಂದು ಕಾಯ್ಸೋಕೆ ಜನ ಅದ ಮತ್ತು ತ್ವಾರ್ಸದು ತಿಪ್ಪೆ ತಿಪ್ಪಿನೆ ಆತದೆ ಮತ್ತು ನಿ ತಿಪ್ಪಿಗೆ ಮತ್ತು ಅಲ್ಲೊಂದು ತಿಪ್ಪೆ ಮಾಡಿರಿ ಅದು ಬಿ ತಿಪ್ಪೆ ಮಾಡೋಕ್ ಹೋಗಬೇಡ್ರಿ ತಿಪ್ಪೆ ತೆಗ್ದು ಬಿಡ್ರ್ಯದು ಡೆಸ್ಪಿನ್ ಮಾಡಿ ದೊಡ್ಡದು ಆ ಡೆಸ್ಪಿನ್ ಹಾಕೋದ್ ಬಿಟ್ಟು ಇನ್ನು ತಿಪ್ಪಿಗೆ ಹಾಕ್ತೆನಂದ್ರೆ ಏನೇಳಪ್ಪ ನಿಮಗೆ ಬಿಡೋದಪ್ಪ ನಾ ಏನು ಮಾಡಲಿ ಏನು ಮಾಡ್ತೀರಿ ನೋಡಿರಿ ಒಟ್ ಚಂದ ಇರೋಮಂತ್ ನಾನೆಳತ್ತಿನಿ ನಾ ಏಡ್ ಸ್ವಚುರ್ತಿ ನಮ್ಮ ಗಲ್ಲಿ ಯಾರು ಸ್ವಚ್ಚತಿ ಮತ್ತೊಬ್ರು ನಮ್ಮ ಗಲ್ಲಿದೋರ್ ಬಂದು ಖುಷ್ಯಾಲತರಿ ನಾ ಎಲ್ಲಾರು ಹಿಂಗೆ ಚಂದ ಇರೋಮಿ ಚಂದ ಎಲ್ಲರು ಸ್ವಚ್ ನೀಟ್ನೆಸ್ ಇರೋಕಮಿ ನೀಟ್ನೆಸ್ ಇದ್ರ ಭಾರಿ ಹೇಳ್ಬೇಕು ಅನಿಸ್ತದ ನೋಡ್ರಿ ಹೆಂಗೆ ಮಾಡಿಸ್ತೀರಿ ಈಗ ಸ್ವಚ್ಚತೆ ಈಗರೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಗಲ್ಲಿ ಹಿಂಗೆ ಸ್ವಚ್ಚತೆಯಂದೆ ಕಾಪಾಡ್ಕೋತ ಹೋಗಮ್ ಅವಾಗ್ನೆ ಹಿಂಗೆ ನೀಟ್ ಇರಬೇಕಣ್ ಗಲ್ಲಿ